ನಾವು ಹಳ್ಳಿಯಲ್ಲಿ ಇರೋದರಿಂದ ನಾವು ಬೆಳೆ ಹೆಂಗೆಂಗೆ ಬೇಕೋ ಹಂಗಂಗೆ ಬೆಳೆಸ್ತೀವಿ ಅದಕ್ಕೆ ಏನ್ಮಾಡ್ತೀವಿ ಸೌತೆಕಾಯಿ ಒಂದು ಬದನೇಕಾಯಿ ಒಂದು ಹೀರೇಕಾಯಿ ಇಂಥವೆಲ್ಲ ಬೆಳಿತೀವಿ ತೋಟ್ದಲ್ಲಿ ಆ ತೋಟ್ದಲ್ಲಿ ಬೆಳೆಯುವಾಗ ಅದಕ್ಕೆಲ್ಲ ಕ್ರಿಮಿ ಕೀಟಗಳು ಬರುತ್ತೆ ಅದಕ್ಕೆ ನಾವು ಏನೇನು ಉಪ್ಯೋಗಿಸ್ಬೇಕೋ ಅದನ್ನೆಲ್ಲ ಉಪ್ಯೋಗಿಸ್ಬೇಕು ಅಂದ್ಬಿಟ್ಟು ಒಂದೊಂದು ಥರ ಪ್ರಯೋಗ ಮಾಡ್ತೀವಿ ಅದಕ್ಕೆ ಅದು ಬಂದ ತಕ್ಷಣನೇ ಈಗ ಏನೋ ಒಂದು ಕೋತಿ ತಿಂತದ ಪಕ್ಷಿ ತಿಂತದ ಇದಕ್ಕೆಲ್ಲ ಇಂದಿನ ಪೃದೆ ಹಾಕ್ತೀವಿ ಅದಕ್ಕೆ ಗಾಳಿ ಬರ್ದಿರೋ ಅದಕ್ಕೆ ನಾವು ಮದ್ದು ಹಾಕ್ಬೇಕು ಅದಕ್ಕೆ ಔಷಧಿ ಹಾಕಿದ್ರೆ ಅದು ಕ್ರಿಮಿ ಕೀಟಗಳು ಸಾಯ್ತವೆ ಅಲ್ಲಿ ಅದಕ್ಕಾಗಿ ಏನ್ಮಾಡ್ತೀವಿ ಒಂಥರ ಉಂಗೇ ಇಂಡಿ ಕಹಿ ಇರುತ್ತೆ ಅದಕ್ಕೆ ಅದನ್ನ ಹಾಕ್ತೀವಿ ಇಲ್ಲ ಅಂದರೆ ಇದೆಲ್ಲ ಹಾಕ್ತೀವಿ ಅದರಲ್ಲಿ ನಾವು ನಾಟಿ ಗೊಬ್ಬರ ಬೆಳೆಸಿ ಅವು ಹಾಕಿದ್ರೆ ಅವೆಲ್ಲ ಏನು ಕ್ರಿಮಿ ಕೀಟಗ್ಳು ಬರಲ್ಲ ಗಾಳಿ ಇದ್ದರೂ ಚೆನ್ನಾಗಿರುತ್ತದೆ ಮಳೆ ಬಂದರೂ ಏನು ಆಗಲ್ಲ ಅವು ಇನ್ನೇನಾನ ಅಂಥ ಇಂಥ ತರಕಾರಿ ಸೊಪ್ಪು ಅದು ಇದು ಹಾಕಿದ್ರೆ ಮಳೆ ಬಂದರೆ ಎಲ್ಲ ನಾಶ ಆಗ್ತದ ಅದನ್ನೇನು ಮಾಡೋಕ್ಕಾಗಲ್ಲ ಮಳೆಗಾಲ್ದಲ್ಲಿ ಬೇಸ್ಗೆಯಲ್ಲಿ ಮಾತ್ರ ಸೊಪ್ಪು ಇದನ್ನೆಲ್ಲ ಬೆಳೆಸ್ತೀವಿ ತೊಂಡೆಕಾಯಿ ಅದು ಇದು ಎಲ್ಲಾನೂ ಇವಾಗ್ಲೆ ಬೆಳೆಸ್ತೀವಿ ಮಳೆಗಾಲದಲ್ಲಿ ಅದಕ್ಕೆ ಚಪ್ಪರ ಹಾಕಿರ್ತೀವಿ ಮದ್ದು ಹೊಡಿಬೇಕು ಏನೋ ಒಂದು ಗೋ ಮದ್ದು ಹೊಡಿತೀವಿ ಅಂದರೆ ನಾವು ಮನೆಗಳಲ್ಲಿ ಏನೋ ಒಂದು ಪ್ರಯೋಗ ಮಾಡಿ ಅದನ್ನೇ ಹಾಕ್ತೀವಿ ರಸಗೊಬ್ರ ಎಲ್ಲ ತಂದು ಹಾಕಲ್ಲ ಅದಕ್ಕೆಲ್ಲ ನಾವು ಅದರಿಂದ ನಮಗೆ ಒಂದೊಂದು ಥರ ಗಿಡ ಬೆಳೀತಾ ಕಾಯಿ ಬೆಳೀತದ ಅದಕ್ಕೆಲ್ಲ ನಾವು ತರಕಾರಿ ಬೀನ್ಸ್ ಆಗಲಿ ಏನೇ ಆಗಲಿ ಒಂದು ಔಷಧಿ ಹೊಡಿಲೇಬೇಕು ನಾವು ಪರದೆ ಕಟ್ಟಬೇಕು ಇಲ್ಲಾಂದ್ರೆ ಗಾಳಿಗೆಲ್ಲ ತೂತು ಬಿದ್ದು ಎಲ್ಲ ನಾಶ ಹಿಡ್ದೋಗುತ್ತೆ ಅದಕ್ಕಾಗಿ ನಾವು ಅದನ್ನೇ ಪ್ರಯೋಗ ಮಾಡಿಕೊಂಡು ಅದನ್ನೇ ಕಾಲ ಹಾಕ್ತೀವಿ ಅಲ್ಲಿ ಎಲ್ಲಿ ಒಬ್ರಿಗೊಬ್ರು ಹೇಳ್ಕೊಂಡು ಒಂದೇ ಥರ ನಾಶ ಮಾಡೋಕೆ ಗೊಬ್ಬರ ಹಾಕ್ತೀವಿ ಇಲ್ಲಂದರೆ ನಾವು ಏನನ್ನೂ ಗೌರ್ಮೆಂಟ್ ಗೊಬ್ಬರ ಅದೆಲ್ಲ ಬಳಸಲ್ಲ ಅದರಿಂದ ನಾವು ಚೆನ್ನಾಗಿ ವ್ಯಾಪಾರ ಮಾಡೋದೇ ಆಗಲಿ ಪಕ್ದವ್ರು ಕೊಡೋದೆ ಆಗಲಿ ಎಲ್ಲ ಮಾಡ್ತೀವಿ ಚೆನ್ನಾಗಿ ಬೆಳಿತೀವಿ ಒಂದು ಸೊಪ್ಪಾಗಲಿ ಒಂದು ಕೊತ್ತಬರಿ ಸೊಪ್ಪಾಗಲಿ ಒಂದು ಮೂಲಂಗಿ ಆಗಲಿ ಒಂದು ಹೀರೇಕಾಯಿ ಆಗಲಿ ಒಂದು ಸೌತೇಕಾಯಿ ಆಗಲಿ ಒಂದು ತೊಂಡೆಕಾಯಿ ಆಗಲಿ ಚಿಕ್ಡಿಕಾಯಿ ಇವೆಲ್ಲವೂ ತುಂಬ ಚಿಕ್ಡಿಕಾಯಿಗೆಲ್ಲ ತುಂಬ ಹುಳು ಬರ್ತದೆ ಅದಕ್ಕೆ ನಾವೇನ್ಮಾಡ್ತೀವಿ ಅದಕ್ಕೆ ಔಷಧಿ ಹಾಕ್ತೀವಿ ಗಿಡದಾಗಿಂದನೇ ಹಾಕ್ತಾ ಬರ್ತೀವಿ ಅದು ಒಂಥರಾ ಬೆಳೀತದ ನಮ್ಮದು ಚೆನ್ನಾಗಿ ರಸ ಇದ್ದು ಚೆನ್ನಾಗಿ ಬೆಳೀತದಾ ಅದಕ್ಕೆ ಮಾರ್ಕೆಟ್ಗೆ ಹಾಕ್ದ್ರೆ ಚೆನ್ನಾಗಿ ವ್ಯಾಪಾರ ಬರುತ್ತೆ ಅದರಿಂದ ನಾವು ಎಲ್ಲವೂ ತರಕಾರಿನೂ ಬೆಳಿತೀವಿ ಬದನೇಕಾಯ್ಗು ಹುಳ ಜಾಸ್ತಿ ಬರುತ್ತೆ ಅದಕ್ಕೂ ಒಂಥರಾ ಇದಾಕ್ತೀವಿ ಆಲೂಗಡ್ಡೆ ಬೆಳಿತೀವಿ ಟಮೊಟೋ ಬೆಳಿತೀವಿ ಎಲ್ಲ ಬೆಳೆಯೋದ್ರಿಂದ ನಾವು ಹೊಲ ಅದು ಮನೆ ಗೊಬ್ಬರ ಹಸು ಗೊಬ್ಬರ ಹಾಕಿದ್ರೇನೇ ಚೆನ್ನಾಗಿ ಬರೋದು ತರಕಾರಿ ಎಲ್ಲ ಸಾರ ಇರುತ್ತೆ ಚೆನ್ನಾಗಿ ತಿಂದರೂ ಒಂಥರಾ ಆರೋಗ್ಯವಾಗಿರ್ತಾರೆ ಜನ ಅದರಿಂದ ನಾವು ಯಾವಾಗ್ಲೂ ಅಂಥ ಬೆಳೆನೇ ಬೆಳಿತೀವಿ ಮನೆಗಳಲ್ಲಿ ಕೆಲಸ ಮಾಡ್ತೀವಿ ಬೇಕಾದಷ್ಟು ಗೊಬ್ಬರ ಬರುತ್ತೆ ಅದನ್ನೇ ಹಾಕ್ತೀವಿ ಬೆಳೆಸ್ತೀವಿ ಅದರಿಂದ ಏನೂ ಹುಳ ಅಷ್ಟೊಂದು ಬರಲ್ಲ ನಮ್ಮ ಗಿಡದಲ್ಲಿ ಅದರಿಂದ ನಮ್ಮ ತರಕಾರಿ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾವು ಉಪ್ಯೋಗಿಸ್ತೀವಿ